ಹಲೋ ಹಲೋ ನಮಸ್ತೆ ಮೇಡಮ್ ನೀವು ಮೊಬೈಲ್ ಶಾಪ್ ಶಾಪಿನಿಂದ ಅಲ್ಲ ನಮಗೆ ಒಂದು ಮೊಬೈಲ್ ಖರೀದಿಸಲಿಕಿತ್ತು ಹಾಗೇ ಅಂದರೆ ಯಾವ್ದು ಒಳ್ಳೆಯದಿದೆ ಯಾವ್ದು ಈಗ ಒಳ್ಳೆಯದು ಸೇಲ್ ಆಗ್ತಾ ಉಂಟು ಮತ್ತು ಅದು ಕಮ್ಮಿ ರೇಂಜಲ್ಲಿ ಹಾಂ ಅದೆ ಹಾಂ ಹಾಂ ಫಿಫ್ಟಿನ್ ತೌಸನ್ದಾ ಅದು ಇಪ್ಪ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರದ ಒಳಗೆ ಹಾಂ ಒಂದು ಒಳ್ಳೆಯ ಕ್ಯಾಮರ ಸಹ ಕ್ಲಿಯರ್ ಇರಬೇಕು ಮತ್ತು ಸ್ಟೋರೇಜ್ ಸಹ ಒಳ್ಳೇದು ಇರಬೇಕು ಹಾಗೆ ಸಿಗ್ಬೋದಾ ಮ್ಯಾಮ್ ಅಲ್ಲ ನಿಮಗೆ ಯಾವುದು ಅಂದ್ರೆ ಈಗ ಒಳ್ಳೆಯ ರನ್ ಹಾಂ ಹಾಂ ಸೇಲ್ ಇದೆ ಅನಿಸ್ತದೆ ಅಂದ್ರೆ ಒಳ್ಳೇದು ಇದೆ ಕ್ಯಾಮರ ಎಲ್ಲ ಕ್ಲಿಯರಿಟಿ ಒಳ್ಳೇದು ಇದೆ ಕ್ಯಾಮ ಇದು ಎಲ್ಲ ಇದು ತುಂಬ ಸ್ಟೋರೇಜ್ ಯಾವ್ದು ಎಲ್ಲ ಒಳ್ಳೆಯದಿದೆ ಅಂತ ಯಾವ್ದು ಅಂತ ನಿಮಗೆ ಇದು ಹೇಳ್ಬೋದಾ ಅಂದರೆ ನಾನು ಹಾಕಿ ಹಾಗೆ ಅದ್ರ ಮೇಲೆ ಹೇಳ್ತೇನೆ ಯಾವುದು ತೆಗೊಳ್ತೇನೆ ಅಂತ ಹಾಂ ಹಾಂ ಹಾಂ

ಹಾಂ ಹಾಂ

ಹೌದ ಮ್ಯಾಮ್ ಅದರಲ್ಲಿ ಏನಾದರೂ ದೀಪಾವಳಿ ಕನ್ ಹಬ್ಬಕ್ಕೆ ಅಂತ ಏನಾದರೂ ಆಫರ್ಸ್ ಇದೆಯಾ

ಹೌದ

ಹಾಂ ಹಾಂ ಹಾಂ ಹಾಂ ಹಾಂ ನನಗೆ ಅಂದರೆ ಫಿಫ್ಟೀನಿಂದ ಟ್ವೆಂಟಿ ತೌಸನ್ವರೆಗಿದ್ದೆ ಬೇಕು ಹಾಂ ಅಷ್ಟೆ ರೇಂಜಲ್ಲಿ ಮತ್ತು ಒಳ್ಳೆಯದು ಸಹ ಇರಬೇಕು ಕ್ಲಿಯರಿಟಿ ಇರಬೇಕು ಕ್ಯಾಮರ ಮತ್ತು ಸ್ಟೋರೇಜು ಸಹ ಇರಬೇಕು ಹಾಗೇ ನನಗೆ ನೀವು ಹೇಳಿದ ಹಾಗೆ ವೀವೋನೇ ನಾನು ತೆಗೊಳ್ತೇನೆ ಅಂದರೆ ನಾಳೆ ಬಂದು ನಾನು ನೋಡಿ ನಿಮಗೆ ಹೇಳ್ತೇನೆ ಇದು ಸ್ಟಾ ಇದು ಕಂತಲ್ಲಿ ಕಟ್ತೇನೆ ಹಾಂ

ಹಾಂ ಹಾಂ ಹಾಂ ಆಯಿತು ಮ್ಯಾಮ್ ಅಂದರೆ ನಾನೀಗ ನಾಳೆ ಬರ್ತೇನೆ ಕಂತಲ್ಲಿ ಕಟ್ಟುದಾದರೆ ಸಹ ನಿಮಗೆ ಹೇಳ್ತೇನೆ ಇಲ್ಲಾದರೆ ಡೈರೆಕ್ಟ್ ಹಾಗೆಯೇ ಪರ್ಚೇಸ್ ಮಾಡುದಾದರೆ ಕ್ಯಾ ದುಡ್ಡು ಕೊಟ್ಟೆ ನಾನು ಹೇಳಿ ಹೇಳ್ತೇನೆ ನಿಮಗೆ ನಾಳೆ ಬಂದು ಸರಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಆಯ್ತು ಆಯ್ತು ಓಕೆ